ಹಲೋ ನಮಸ್ತೇ ಮೇಡಮ್ ಹ್ಞೂ ನೀವು ತರಕಾರಿ ಅಂಗಡಿ ಅವರಾ ಮೇಡಮ್ ಯಾವ ಯಾವ ತರಕಾರಿ ಇದೆ ಹ್ಞೂ ಮೇಡಮ್ ಕ್ಯಾರೆಟ್ ಹೇಗೆ ಮೇಡಮ್ ಕೆ ಜಿಗೆ ಕಡಿಮೆ ಮಾಡೋಲ್ವಾ ಮೇಡಮ್ ಇಲ್ಲ ಮಾಡಿ ಮೇಡಮ್ ಒಂದು ಮೂವತ್ತು ರೂಪಾಯಿ ಮಾಡಿಕೊಡಿ ಮೇಡಮ್ ನಾವು ಡೈಲಿ ನಿಮ್ಮ ಹತ್ರನೇ ತಗೊಳ್ತೀವಲ್ಲ ಸ್ವಲ್ಪ್ ಕಡಿಮೆ ಮಾಡಿ ನೋಡಿ ಮೇಡಮ್ ಒಂದು ಮೂವತ್ತೈದು ರೂಪಾಯಿ ಮಾಡಿಕೊಡಿ ನಾವು ಯಾವಾಗ್ಲೂ ನಿಮ್ಮ ಹತ್ರನೇ ಅಲಾ ಲ ಹ್ಞೂ ಮತ್ತೆ ಆಮೇಲೆ ಟೊಮೇಟೊ ಹೇಗೆ ಮೇಡಮ್ ಕೆಜಿ ಇದು ಇದಾದರೂ ಕಮ್ಮಿ ಮಾಡಿ ಮೇಡಮ್ ಹಾಂ ಸರಿ ಮೇಡಮ್ ಮತ್ತೆ ಏನು ಬಟಾಟೆ ಉಳ್ಳಾಗಡ್ಡೆ ಎಲ್ಲ ಹೇಗೆ

ಹ್ಞೂ ಸರಿ ಮೇಡಮ್ ನೋಡಿ ನಾವು ಯಾವಾಗಲೂ ನಿಮ್ಮ ಹತ್ರವೇ ತಗೊಳದ್ ಸ್ವಲ್ಪ ಕಡಿಮೆ ಮಾಡಿ ಮೇಡಮ್ ಹ್ಞೂ

ಹ್ಞೂ ಸರಿ ಮೇಡಮ್ ಮಾಡಿರಿ ಮೇಡಮ್ ಲೀಸ್ಟ್ ಕಳಿಸ್ತೀನಿ ಮೇಡಮ್ ಸರಿ ಮೇಡಮ್ ಬರ್ತೀನಿ